ಹಲೋ ಹಾಂ ಹೇಳಿ ಹಾಂ ಹೌದು ನಾನೆ ಹಾಂ ಹೇಳಿ ಮೇಡಮ್ ಓಹ್ ಹೌದಾ ಮಮ್ ಮನೇಲ್ಲಿ ಎಲ್ಲ ಚೆನ್ನಾಗೇ ಓದ್ತಾ ಇರ್ತಾನೆ ಮೇಡಮ್ ಹಾಂ ಗಣಿತದಲ್ಲಿ ಅವ್ನಿಗೆ ಸ್ವಲ್ಪ ಅರ್ಥ ಆಗಲ್ವಂತೆ ಮೇಡಮ್ ಗಣಿತ ಅವನಿಗೆ ಟೂಷನ್ಗೂ ಕಳಿಸ್ತಾ ಇದ್ದೀನಿ ಗಣಿತದಲ್ಲಿ ಸ್ವಲ್ಪ ಅಷ್ಟು ತಲೆ ಓಡೋಲ್ಲ ಅವ್ನಿಗೆ ಟೂಷನ್ಗೂ ಕೂಡ ಹಾಕಿದ್ದೀನಿ ಟೂಷನ್ಗೋಗಿ ಕೇಳ್ತಿದ್ದಾನೆ ಮನೇಲ್ಲಿ ಎಲ್ಲ ಹೇಳಿದಂಗೆ ಕೇಳ್ತಾನೆ ಗಣಿತ ಮತ್ತು ಬೇರೆ ಬೇರೆ ವಿಷಯ ಯಾವುದಿದೆ ಎಲ್ಲ ಓದ್ಕೊಂತಾನೆ ಮನೆಲ್ಲಿ ಬಂದು ಮತ್ತೆ ಶಾಲೆಲ್ಲಿ ಏನು ಹೋಮರ್ಕ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಕರೆಕ್ಟಾಗಿ ಬಂದು ಮಾಡ್ತಾನೆ ಮನೇಲ್ಲಿ ನೀವು ಸ್ವಲ್ಪ ಶಾಲೆಯಲ್ಲಿ ಅವ್ನಿಗೊಂದು ಸ್ವಲ್ಪ ಜೋರು ಮಾಡಿ ಓದ್ಕೊಳಕ್ಕೆ ಹಾಂ ಸರಿ ಮೇಡಮ್ ನಾನು ಮನೆಲ್ಲಿ ಹೇಳ್ಕೊಡ್ತೀನಿ ಗಣಿತ ಇಂಗ್ಲೀಷನ್ನು ನೀವು ಸ್ವಲ್ಪ ಶಾಲೆಲ್ಲಿ ಅವ್ನಿಗೆ ಸ್ವಲ್ಪ ಜೋರು ಮಾಡಿ ಹೇಳಿಕೊಡಿ ಹಾಂ ಆಯ್ತು ಮೇಡಮ್ ನಾವು ಮನೆಲ್ಲಿ ಸ್ವಲ್ಪ ಜೋರು ಮಾಡಿ ಹೇಳ್ತೀನಿ ಓದೋಕ್ಕೆ ಮತ್ತೆ ಶಾಲೆಲ್ಲಿ ಶಿಸ್ತಿನಿಂದ ಇರಕ್ಕೆ ಹೇಳ್ತೀನಿ ಹಾಂ ಆಯಿತು ಮೇಡಮ್ ಹೇಳ್ಕೊಡ್ತೀನಿ ನಾನೊಂದು ಸಾರಿ ನಿಮ್ಮನ್ನ ಶಾಲೆಗೆ ಬಂದು ಒಂದು ಸಾರಿ ಭೇಟಿ ಮಾಡ್ತೀನಿ ಹಾಂ ಸರಿ ಆಯಿತು ಮೇಡಮ್ ಸರಿ ಮೇಡಮ್ ನಾನು ನಾಳೆನೇ ಬಂದು ನಿಮ್ಮನ್ನ ಭೇಟಿ ಆಗ್ತೀನಿ ಹಾಂ ಹೌದು ಹಾಂ ನಾನು ಮನೆಲ್ಲಿ ನೋಡಿ ಓದ್ಸಿ ಚೆನ್ನಾಗಿ ಇನ್ನು ಮೇಲೆ ಓದ್ಸ್ತೀನಿ ಮೇಡಮ್ ನೀವು ಶಾಲೆಲ್ಲಿ ಸ್ವಲ್ಪ ಹೇಳಿಕೊಡಿ ಹಾಂ ಅದೇ ಅದೇ ಹಾಂ ಸರಿ ಮೇಡಮ್ ನಾನು ಮನೆಲ್ಲಿ ಸ್ವಲ್ಪ ಅವ್ನಿಗೆ ಬುದ್ಧಿ ಹೇಳ್ತೀನಿ ನಾಳೆ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ ಅವ್ನೂ ಕರ್ಕೊಂಡು ಬರ್ತೀನಿ ಜೊತೆಗೆ ಅವಾಗ ನೀವೊಂದು ಸ್ವಲ್ಪ ಜೋರು ಮಾಡಿ ಅವ್ನಿಗೆ ನಾನೂ ಹೇಳ್ತೀನಿ ಅವನಿಗೆ ಸರಿ ಆಯಿತು ಮೇಡಮ್ ಹಾಂ ಸರಿ ಆಯಿತು ಮೇಡಮ್ ಹೇಳ್ತೀನಿ